ನಾನು ದಾವಣಗೆರೆ ಜಿಲ್ಲೆಯಲ್ಲಿ ಭದ್ರ ಕಾಲೇಜಿನಲ್ಲಿ ಓದ್ತಿದ್ದೇನೆ ಆ ಕಾಲೇಜಿನಲ್ಲಿ ವ್ಯಾಸಂಗ ತುಂಬ ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಪಷ್ಟ್ ಪಿ ಯು ಕಾಲೇಜ್ ಆಗಿರ್ಬೋದು ಪ್ರಾಥಮಿಕ ಕಾಲೇಜ್ ಆಗಿರ್ಬೋದು ಹಾಗೂ ಮತ್ತು ಅಲ್ಲಿರುವಂತಹ ಡಿಗ್ರಿ ಕಾಲೇಜ್ ಆಗಿರ್ಬೋದು ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು ತುಂಬ ಚೆನ್ನಾಗಿ ಅಲ್ಲಿ ನಡೆಯುತ್ತೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಚೇರ್ಮೆನ್ ಅವರು ತುಂಬ ಚೆನ್ನಾಗಿದೆ ಟೀಚಿಂಗ್ ಆಗಿರ್ಬೋದು ಅಲ್ಲಿರುವಂಥ ಫೆಸಿಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ ಹಾಗೂ ಇಲ್ಲಿ ಕಂಪ್ಯೂಟರ್ ಸೆಂಟ್ರ್ ಅಂದರೆ ವಿಂಡೋಸ್ ಅಂತ ಅಂದ್ಬಿಟ್ಟು ದಾವಣಗೆರೆ ಜಿಲ್ಲೆಯಲ್ಲಿದೆ ಅಲ್ಲಿ ಕಂಪ್ಯೂಟರ್ ಸೆಂಟ್ರಲಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಆಗಿರ್ಬೋದು ಆಮೇಲೆ ಎಕ್ಸ್ ಅಡ್ವಾನ್ಸ್ ಎಕ್ಸೆಲ್ ಆಗಿರ್ಬೋದು ಟಿ ಡಿ ಎಸ್ ಕ್ಯಾಲಕ್ಕುಲೇಷನ್ ಆಗಿರ್ಬೋದು ಈಗ ನೌಎಡೇಸಲ್ಲಿ ಏನು ಬೇಕೋ ಒಂದು ನಾವು ವೃ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಪ್ಗ್ರೇಡ್ ಏನು ಓ ಎಜುಕೇಶನ್ ಬೇಕೋ ಯಾವ ಥರ ನೊಲೆಜ್ ಬೇಕೋ ಅನ್ನೋದನ್ನ ಇಲ್ಲಿ ನಮಗೆ ಚೆನ್ನಾಗೇ ಕೋಚ್ ಮಾಡ್ತಾ ಇದ್ದಾರೆ ವಿಂಡೋಸನ್ನೋ ಕಂಪ್ನ ವಿಂಡೋಸ್ ಎನ್ನುವಂತಹ ಒಂದು ಕ್ಲಾಸ್ನಲ್ಲಿ ನಮಗೆ ತುಂಬ ಚೆನ್ನಾಗಿ ಎಲ್ಲರಿಗೂ ಅರ್ಥವಾಗುವಂತಹ ಕ್ಲಾ ತರಗತಿಗಳನ್ನು ಅವ್ರು ತಗೊತಾ ಇದ್ದಾರೆ ಮತ್ತು ಮತ್ತು ಇಲ್ಲಿ ಇನ್ನೂ ಹೇಳ್ಬೇಕು ಅಂತ ಅಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಕಾಲೇಜುಗಳು ತುಂಬ ಚೆನ್ನಾಗಿ ಎಲ್ಲ ತರಹದ ಕೋರ್ಸುಗಳನ್ನು ಹೊಂದಿದೆ ವೈದ್ಯಕೀಯ ಶಿಕ್ಷಣದಲ್ಲಿ ಜೆ ಜೆ ಎಮ್ಮ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಡೆಂಟಲ್ ಕಾಲೇಜ್ ಆಗಿರ್ಬೋದು ಶಾಮ್ನೂರು ಶಿವಶಂಕ್ರಪ್ಪ ಅವ್ರ್ದು ಕಾಲೇಜ್ ಆಗಿರ್ಬೋದು ಪ್ರತಿಯೊಂದು ಕಾಲೇಜುಗಳಲ್ಲಿ ಪ್ರತಿಯೊಂದು ತರಹದ ಶಿಕ್ಷಣವನ್ನು ಹೊಂದಿದೆ ಇಂಜಿನಿಯರಿಂಗ್ ಕಾಲೇಜ್ ಬಿ ಐ ಟಿ ಕಾಲೇಜ್ ಆಗಿರ್ಬೋದು ಅಥವಾ ಯು ಬಿ ಡಿ ಟಿ ಕಾಲೇಜ್ ಆಗಿರ್ಬೋದು ಅಲ್ಲಿ ತುಂಬ ಚೆನ್ನಾಗಿ ಎಮ್ ಬಿ ಎ ಕೋರ್ಸ್ಗಳು ಆಗಿರ್ಬೋದು ಇನ್ನು ಸ್ನಾತಕೋತ್ತರ ಪ ಕೋರ್ಸ್ಗಳು ಲಭ್ಯವಾಗಿದೆ ನಮ್ಮ ದಾವಣಗೆರೆ ಶಿಕ್ಷ ಶಿಕ್ಷಣದಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಸಹಕರಿಸ್ತಾರೆ ಸರ್ಕಾರಿ ಹುದ್ದೆಗಳು ಆದರೆ ಚಾಣಕ್ಯಯಿಂದ ಕೋಚಿಂಗ್ ಸೆಂಟರ್ ಸೆಂಟ್ರಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೋಚ್ ಮಾಡ್ತಾರೆ ಅಲ್ಲಿ